ಹಾಂ ಹಲೋ ಸರ್ ಹಾಂ ಹೇಳಿ ಸರ್ ಇದು ಹೈಂಡಾಯಿ ಶೋರೂಮ್ ತುಮ್ಕೂರು ಸರ್ ಹೇಳಿ ಸರ್ ಹಾಂ ಹೌದು ಸರ್ ಹೇಳಿ ಸರ್ ಅದೇ ಶೋರೂಮ್ ಸರ್ ಹೌದಾ ಸರ್ ಯಾವುದು ಹೈಂಡಾಯಲ್ಲಿ ಬೇಕಾ ಸರ್ ಹಾಂ ಓಕೆ ಸರ್ ಕೊಡ್ತೀನಿ ಇವಾಗ ನಮ್ಮ ಶೋರೂಮಲ್ಲಿ ಅತಿ ಹೆಚ್ಚು ಮಾರಾಟವಾಗುತ್ತಿರುವಂಥ ಒಂದು ಕಾರ್ ಅಂದರೆ ಹೈಂಡಾಯಿ ಕ್ರೆಟಾ ಸರ್ ಇದು ಬಂದ್ಬಿಟ್ಟು ಟೂ ಥೌಸಂಡ್ ಟ್ವೆಂಟಿ ಟೂ ಮಾಡ್ಲು ಹೈಂಡಾಯಿ ಕ್ರೆಟಾ ಒನ್ ಪಾಯಿಂಟ್ ಸಿಕ್ಸ್ ಪ್ಲಸ್ ಎಸ್ ಯು ಟೂ ಅಂತ ಹಾಂ ಇದರ ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು ಹೈಂಡಾಯ್ ಕಂಪ್ನಿಯವ್ರದ್ದೆ ಹಾಂ ಹಾಂ ಇದು ಮೈಲೇಜ್ ಸರ್ ಫೊರ್ಟಿನ್ ಟು ಸಿಕ್ಸ್ಟೀನ್ನು ಕೊಡುತ್ತೆ ಸರ್ ಅಂದರೆ ಮೇನ್ಟೇನೆನ್ಸ್ ಮೇಲೆ ಮೈಲೇಜಿರುತ್ತೆ ಸರ್ ಈಗ ಇದು ಪೆಟ್ರೋಲ್ ವರ್ಷನ್ ಸರ್ ಪೆಟ್ರೋಲ್ ವರ್ಷನ್

ಇದು ಸರ್ ಐದು ಸೀಟ್ ಅಂದರೆ ಫ್ರಂಟು ಟೂ ಡೈವರ್ ಪ್ಲಸ್ ಡ್ರೈವರ್ ಪಕ್ಕಕ್ಕೆ ಒಬ್ಬನು ಸರ್ ಮತ್ತು ಹಿಂದುಗಡೆ ಥ್ರೀ ಸೀಟ್ ಸರ್ ಒಟ್ಟು ಟೂ ಪ್ಲಸ್ ಥ್ರೀ ಸರ್ ಮತ್ತು ಹಿಂದುಗಡೆ ನಾವು ಲಗೇಜ್ಗೋಸ್ಕರ ಕ್ಯಾರೇಜ್ ಒಂದು ಇಟ್ಟಿದ್ದೀವಿ ಸರ್ ಡಿಕ್ಕಿಯಲ್ಲಿ ಇದು ಫೈ ಡೋರ್ಸಿದೆ ಅಂದರೆ ಸರ್ ಮುಂದುಗಡೆ ಎರಡು ಹಿಂದುಗಡೆ ಎರಡು ಮತ್ತು ಹಿಂದೆ ಡಿಕ್ಕಿಗೆ ಒಂದು ಒಟ್ಟು ಫೈ ಡೋರ್ಸಿದೆ ಸರ್ ಹಾಂ ಹಿಂದೆ ಕ್ಯಾರಿಯರ್ ಮತ್ತಿದ್ರ ಲೇಔಟ್ ಬಂದ್ಬಿಟ್ಟು ಫ್ರಂಟ್ ಇಂಜಿನ್ನು ಫ್ರಂಟ್ ವೀಲ್ ಡ್ರೈವು ಮತ್ತು ಆಲ್ ವೀಲ್ ಡ್ರೈವ್ ಇದೆ ಸರ್ ಇದರ ಪ್ರೈಸ್ ಬನ್ಬಿಟ್ಟು ಕಾಸ್ಟ್ ಬಂದ್ಬಿಟ್ಟು ಸರ್ ಫೋರ್ಟೀನ್ ಲ್ಯಾಕ್ಸ್ ಆಗುತ್ತೆ ಸರ್ ಫೋರ್ಟೀನ್ ಎಬೋವ್ ಆಗುತ್ತೆ ಹಾಂ ಲೋನ್ ಅವೈಲಬಲಿದೆ ಸರ್ ನಮ್ಮ ಜೊತೆ ನಮ್ಮ ಕಡೆ ನಾವು ಬಜಾಜ್ದವ್ರದ್ದು ಲೋನ್ ಮಾಡಿ ಕೊಡ್ತೀವಿ ಸರ್ ನಿಮಗೆ ಹೌದು ಸರ್ ಓಕೆ ಸರ್ ನೀವು ಬಂದು ನೀವು ಶೋರೂಮ್ಗೆ ಬಂದು ಭೇಟಿಯಾಗಿ ಸರ್ ಅದರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ಕೊಡ್ತೀವಿ ಓಕೆ ಸರ್ ತ್ಯಾಂಕ್ ಯು ಸರ್